ಅಶೋಕ್ ಏನು ಗೊತ್ತಾ ಒಂದು ನಾನು ಈ ಟೇಬಲ್ ಆಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ನನ್ಗೆ ಅದು ಫೋಟೋದಲ್ಲಿ ನೋಡ್ಬೇಕಾರೇ ಚಂದ ಕಾಣಿಸ್ತಾ ಇತ್ತು ಈ ತರ್ಸಿದ್ ಮೇಲೆ ಆ ಫೋಟೋಗೆ ಇದಕ್ಕೆ ಮ್ಯಾಚಿಂಗೇ ಇಲ್ಲಪ್ಪ ಚೆನ್ನಾಗೆ ಕಾಣಿಸ್ತಾ ಇಲ್ಲ ತುಂಬ ಮೋಸ ಹೋದೆ ಅನ್ಕೊತಿನಿ ನೆಶ್ಟ್ ಏನನಾ ಈ ಥರ ತರ್ಸ್ಬೇಕಾದ್ರೆ ಹೇಳಪ್ಪ ನಾನೂ ತುಂಬ ಜಾಗ್ರತೆಯಿಂದ ತರ್ಸ್ಬೇಕಾಗುತ್ತೆ ನೀವು ಹಿಂಗೆಲ್ಲ ಫೋಟೋ ನೋಡಿ ತರ್ಸೋಕ್ಕೆ ಹೋಬಾರ್ದು ಆಂ